ಹಲೋ ನಮಸ್ತೆ ಮೇಡಮ್ ನಾನು ಗೌರ್ಮೆಂಟ್ ಸ್ಕೂಲಿಂದ ಕಾಲ್ ಮಾಡ್ತಾ ಇರೋದು ಮೇಡಮ್ ನೆಕ್ಸ್ಟ್ ಮಂತ್ ಟ್ವೆಂಟಿ ಫೈವ್ಗೆ ನಮ್ಮ ಸ್ಕೂಲ್ದು ಅನ್ಯುವಲ್ ಡೇ ಇದೆ ಅದಕ್ಕೆ ಮಕ್ಕಳಿಗೆ ಒಂದೇ ಥರ ಡ್ರಸ್ ಬೇಕಿತ್ತು ನಿಮ್ಮ ಕೈಲಿ ಹೊಲ್ಕೊಡಕ್ಕೆ ಆಗುತ್ತಾ ಮೇಡಮ್ ಮೇಡಮ್ ಒಂದು ಇಪ್ಪತ್ತು ಮಕ್ಳು ಇದ್ದಾರೆ ಈ ಮನ್ ನೆಕ್ಸ್ಟ್ ಮಂತ್ ಟ್ವೆಂಟಿ ಫೈವ್ಗೆ ಬೇಕು ನಮಗೆ ಬೇಗ ಹೊಲ್ಕೊಡ್ಬೇಕು ಅದಕ್ಕೆಲ್ಲ ಒಂದೇ ಥರ ಡ್ರಸ್ ಆಗಬೇಕು ನಮಗೆ ಅದು ಇಲ್ಲ ಮೇಡಮ್ ನಾನು ಡ್ರಸ್ ಕೋಡ್ನ ನಿಮಗೆ ವಾಟ್ಸ್ಆ್ಯಪ್ ಮಾಡ್ತೀನಿ ಮೇಡಮ್ ಆ ಡ್ರೆಸ್ ಕೋಡಲ್ಲೆ ನೀವು ಹೊಲ್ಕೊಡ್ಬೇಕು ಅದಕ್ಕೆಲ್ಲ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕ್ಯುಲೇಟ್ ಮಾಡಿಬಿಟ್ಟು ನಂಗೆ ಹೇಳ್ಕೊ ಹೇಳ್ತೀರ ಮೇಡಮ್

ಮೇಡಮ್ ನಾನು ನಿಮಗೆ ಡ್ರೆಸ್ ಕೋಡ್ ವಾಟ್ಸ್ಆ್ಯಪ್ ಮಾಡ್ತೀನಿ ಅದು ಯಾವ ಥರ ಅಂತ ಹೇಳಿಬಿಟ್ಟು ಅದನ್ನ ನೋಡಿಬಿಟ್ಟು ನಮಗೆ ಹೊಲ್ಕೊಡಿ ಅದು ಲೋ ಬಜೆಟಲ್ಲೇ ಮಾಡಿಕೊಡಿ ಅದು ಹೇಗೆ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ಕ್ವಾಲಿಟಿ ಚೆನ್ನಾಗಿರ್ಬೇಕು ಆಂ ಸರಿ ಮೇಡಮ ಹಾಂ ಸರಿ ಮೇಡಮ್ ನಾನು ಇವಾಗ ನಿಮಗೆ ಕಳಿಸ್ಕೊಡ್ತೀನಿ ಯಾವ ಥರ ಇರಬೇಕು ಬಟ್ಟೆ ಅಂತ ಹೇಳಿಬಿಟ್ಟು ಸರಿ ಮೇಡಮ್ ಆಯಿತು ಬರ್ತೀವಿ ನಾವು ನಿಮ್ಮ ಇದಕ್ಕೆ ಆಂ ಓಕೆ ಮೇಡಮ್